ನಮಸ್ಕಾರ ರೀ ನಾನು ಧಾರವಾಡದಿಂದ ಆನಂದ್ ಅಂತೇಳಿ ಮಾತಾಡುದು ನಾನ ಬಂದು ಧಾರವಾಡ ಸಿಟಿ ಒಳಗೆ ಇರ್ತೇನೆ ರೀ ನನ್ನ ವಿಧ್ಯಾಭ್ಯಾಸ ಬಂದು ನಾನು ನನ್ನ ಪ್ರಾಥಮಿಕ ಶಿಕ್ಷಣವನ್ನ ಇಲ್ಲಿ ನಮ್ಮ ತೇಜಸ್ವಿ ನಗರ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಒಳಗೆ ಮುಗಿಸಿದೆ ಆಮೇಲೆ ನನ್ನ ಪ್ರೌಢ ಶಿಕ್ಷಣವನ್ನ ನಾನು ಕೆ ಇ ಪ್ರೌಢಶಾಲೆ ಒಳಗೆ ಮುಗ್ಸೇನಿ ರೀ ಮುಂದಾ ನನ್ನ ಕಾಲೇಜು ವಿದ್ಯಾಭ್ಯಾಸವನ್ನ ನಾನು ಜೆ ಎಸ್ ಎಸ್ ಕಾಲೇಜ್ ಒಳಗೆ ಮುಗ್ಸೇನಿ ರೀ ಇಲ್ಲಿ ನಾನು ಈ ಒಂದು ಸಂದರ್ಭ್ದೊಳಗ ಸಾಕಷ್ಟು ಪ್ರವಾಸಗಳನ್ನ ಮಾಡೀನಿ ಸೊ ಅದ್ರೊಳಗೆ ಕೆಲವು ಪ್ರವಾಸಗಳು ಹೇಗಂದ್ರ ಅಗ್ದಿ ಮನದೊಳಗ ಸಿಕ್ಕೊಂಡಂಗ ಆಗ್ಯಾವ ರೀ ಮನಸಿನ್ಯಾಗ ಸಿಕ್ಕೊಂಡು ಬಿಟ್ಟಾವು ಅವುನ ಮರಿಲಿಕ್ಕೆ ಆಗ್ವಲ್ದು ಹೌದ ಈಗ ನಾವು ನನ್ನ ಪ್ರಾಥಮಿಕ ಶಿಕ್ಷಣದ ಟೈಮ್ ಒಳಗೆ ಒಂದು ಪ್ರವಾಸ ಮಾಡದ್ವಿ ಫಸ್ಟ್ ಟೈಮ ನಾವು ಹೊರ್ನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕ ನಮ್ಮನ್ನ ಬಸ್ ಒಳಗೆ ಶಾಲೆ ನಮ್ಮ ಶಿಕ್ಷಕರೆಲ್ಲಾರು ಕೂಡಿ ಹತ್ತಿಸ್ಕೊಂಡ ಎಲ್ಲ ಮಕ್ಕಳನ್ನು ಕರ್ಕೊಂಡು ಹೊಂಟ್ ರೀ ನಮ್ಮ ಫಸ್ಟ್ ಟೂರು ಪ್ರವಾಸ ನಮಗೆ ಅದ್ರ ಬಗ್ಗೆ ಹೆಂಗ ಇರ್ತೈತಿ ನೋಡ್ಬಕು ಎಲ್ಲ ಅನ್ನುವಂಥ ಭಾಳ್ ಕೂತೂಹಲ ಗುಡ್ಡ ಬೆಟ್ಟ ಹೋಗ್ತಾ ಹೋಗ್ತಾ ಹೋಗ್ತಾ ನೋಡ್ಕೋತ ಹೋದುವ್ ರೀ ದೊಡ್ಡ ದೊಡ್ಡ ಗುಡ್ಡಗುಳು ಕೆಳಗ ನೋಡಿದ್ರ ದೊಡ್ಡ ಪ್ರಪಾತ ಎಂತ ಎಂಥಾವ್ ಕಂಡೂವ್ ರೀ ಎಲ್ಲಾ ನೋಡ್ಕೋತ ಹೋದ್ವಿ ಒನ್ನೊಂದು ಕಡೆ ಅಂತ್ರೂ ಈ ಮೋಡ್ಗಳು ಬಂದ ನಮ್ಗ ಬಡಿತಾವನ ಅನ್ನೋ ಹಂಗೆ ಬರಲಿಕತ್ತಿತ್ತು ಈ ಹೊರ್ನಾಡು ಅನ್ನಪೂರ್ಣೇಶ್ವರಿಗೆ ಹೋಗ್ಬಕು ಆದ್ರ ಅಂತ್ರು ದೊಡ್ಡ ಸಣ್ಣ ರಸ್ತೆ ಆ ಸಣ್ಣ ರಸ್ತೆ ಒಳಗ ತಿರುವು ಮುರುವು ಆ ಎಲ್ಲಾ ತಿರುವು ಮುರುವು ಹಗರ್ಕ ದಾಟ್ಕೊಂತ ದಾಟ್ಕೊಂತ ದಾಟ್ಕೊಂತ ಹೋದಿವು ರೀ ಹೋದ್ರ ಬೆಟ್ಟದ ತುದಿ ಮ್ಯಾಲ ಗಾಡಿ ಹೊಂಟಿತ್ತು ಹಚ್ಚ ಹಸಿರು ಬೆಟ್ಟ ನಾವು ಇರುವಲ್ಲಿ ಅಷ್ಟು ನಮ್ಗ ರೋಡ್ ಕಾಣ್ತಿತ್ತು ಅದನ್ನ ಬಿಟ್ರ ಪೂರ್ತಿ ಗ್ರ್ ನಮ್ಗ ಅರಣ್ಯ ಎಲ್ಲ ಕಡೆ ನೋಡಿದ್ದರೂ ಅರಣ್ಯ ಕಾಣ್ತಿತ್ತು ಈ ಅರಣ್ಯನ ನೋಡಿ ಎಷ್ಟು ಸಂತೋಷದಿಂದ ಜಿಗ್ದಾಡಿದ್ವಿ ಹಾಡಿದ್ವಿ ಅಂತ್ಯಾಕ್ಷರಿ ಆಡಿದ್ವಿ ಏನೇನು ಮಾಡಿದೀವಿ ರೀ ಎಷ್ಟು ಜಿಗ್ದ್ಯಾಡಿದ್ವ ಅಂದ್ರ ಪೇಪರ್ಮೆಂಟ್ ಕೊಟ್ಟರು ಟೀಚರ್ಗುಳು ಶಿಕ್ಷಕರು ಆಮೇಲೆ ಬಿಸ್ಕೆಟ್ ಕೊಟ್ಟರು ಗ್ಲುಕೋಸ್ ತಗೊಂಡ್ ಬಂದಿದ್ರು ಗ್ಲುಕೋಸ್ ಕೊಟ್ಟರು ಏನು ಇವನ್ನೆಲ್ಲ ತಿನ್ಕೊಳ್ತಾ ಕುಡ್ಕೊಳ್ತಾ ಮಜಾ ಮಾಡ್ಕೊಳ್ತಾ ನೋಡ್ಕೊಳ್ತಾ ನೋಡ್ಕೊಳ್ತಾ ಹೋದೇವು ರೀ ಅಲ್ಲಿಂದ ಹಂಗೆ ಮೋಡ ಬರ್ತಿದ್ದೊ ರೀ ಹೆಂಗೆ ಬಂದೊ ಅಂದ್ರ ರೀ ಇನ್ನೇನು ಬಂದು ನಮ್ಮ ಗಾಡಿಗೆ ಅವ ಅಪ್ಪಳಿಸಿ ಬಿಡ್ತಾವಪ್ಪ ಅನ್ನೊ ಹಂಗೆ ಮೋಡ್ಗಳು ಬಂದ್ವು ಆ ಮೋಡ್ಗಳ ಒಳಗ ನಾವು ಸಿಕ್ಕೊಂಡಂಗೆ ಆತು ಅದೊಂದು ಥರ ನಮ್ಗ ಸ್ವರ್ಗದ ದರ್ಶನ ಆದಂಗ ಆತು ಹಂಗ ಮಾಡ್ಕೋತ ಬಸ್ಸು ಕೆಳಗ ಇಳಿಯಕತ್ರಿ ಮ್ಯಾಲ ಮೋಡ ಕೆಳಗ ಹಚ್ಚ ಹಸಿರು ಇದೆಲ್ಲ ನೋಡ್ಕೋತ ಕೆಳಗ ಇಳ್ದ ಇಳ್ದೆ ಬಂದ್ವಿ ಇನ್ನೇನು ಹೊರ್ನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಸಮೀಪ ಹೋಗಬೇಕು ಸುಮಾರು ದೂರ ಕಾಣಸ್ತಿತ್ತು ಅದು ಹೆಂಗ ಕಾಣಸ್ತಿತ್ತು ಅಂತಂದ್ರ ಇಲ್ಲಿ ನಿಜ್ವಾಗಲೂ ಈ ನಾವು ಸಿನಿಮಾ ಚಿತ್ರಗಳಲ್ಲಿ ಅದೇನ ನೋಡ್ತೀವಲ್ಲ ಹೆಂಗೆ ಆ ಶಿವ ಪಾರ್ವತಿ ದೇವಾನು ದೇವತೆಗಳು ಕುಂತಿರ್ತಾರೆ ಮೋಡ ಹೀಗೆಲ್ಲ ತೇಲಾಡ್ತಿರ್ತವು ಹೆಂಗ ಬೆಟ್ಟ ಪರ್ವತಗಳು ಕಾಣ್ತಿರ್ತವು ಹಂಗ ನಮ್ಗೆ ಕಾಣಕತ್ತೆ ರೀ ಹಂಗ ಕಾಣಾಕತ್ತ್ ಕೂಡಲೆ ನಾ ಅಲಲಲ ನಾವು ನಿಜ್ವಾಗಲು ಸ್ವರ್ಗಕ್ಕೆ ಬಂದೇವು ಏನೋ ಅನ್ನುವಷ್ಟು ಸಂತೋಷ ಆ ಒಂದು ಉತ್ಸಾಹ ಅಲ್ಲಿ ಸಣ್ಣಕ್ಕೆ ಬರುವಂಥ ಮಳೆ ಅವೆಲ್ಲ ಎಂತ ಅನುಭವಗಳು ಅಂತಂದ್ರ ಆ ಸಣ್ಣ ಮನೆ ಸಣ್ಣ ಸಣ್ಣ ಜಿಟಕ್ ಜಿಟಕ್ ಮಳೆ ಒಳಗೆ ಅದು ಮಳೆ ಬರಕತ್ತಿತ್ತೊ ಏನು ಇಬ್ಬನಿ ಇತ್ತೋ ಯಾವುದು ಒಂದು ಗೊತ್ತಾಗಲಿಲ್ಲ ನಮಗೆ ಆದ್ರ ಆ ಅನುಭವ ಮಾತ್ರ ಇವತ್ತಿಗೂ ನಮ್ಮ ಮನಸ್ಸು ಒಳಗೆ ಹೆಂಗ ಕುಂತೈತೆ ಅಂದ್ರ ಅಚ್ಚು ಹೊಡ್ದಂಗ ಕುಂತೈತಿ ಹೋದ್ವಿ ಇಳದ್ವಿ ಕೆಳಗೆ ಇಳ್ದು ಇನ್ನೇನು ನಮ್ಗೆ ದೇವಸ್ಥಾನ ಹತ್ತಿರ ಬಂತು ದೇವಸ್ಥಾನ ಹತ್ತಿರ ಬಂದು ಕೂಡಲೆನಾ ಬಸ್ಸು ನಿಂದರ್ಸ್ತು ಕಂಡಕ್ಟರ್ ಸೀಟಿ ಹೊಡ್ದ ಬಸ್ ನಿಂದರ್ಸಿದ್ದರು ಬಸ್ ನಿಂದರ್ಸಿದ ತಕ್ಷಣ ಎಲ್ಲಾರು ಶಿಕ್ಷಕ್ರ ಹೇಳಿದರು ಒಬ್ರದು ಒಬ್ಬರ ಕೈ ಹಿಡ್ಕೊ ರೀ ಪಾಳೆ ಹಚ್ರಿ ಹಗರ್ಕ ನಡೀರಿ ಅಂತ ಹೇಳಿ ಹಗರ್ಕ ಹೋದ್ವಿ ದೇವಸ್ಥಾನ ಇನ್ನೇನು ಸಮೀಪ ಇತ್ತು ಎಲ್ಲಾರು ಕೈ ಕಾಲು ಮುಖ ತೊಳ್ಕೊಳ್ಳಾಕ ಅಲ್ಲಿ ಸಣ್ಣದೊಂದ ನದಿ ಝರಿ ಇತ್ತು ಆ ಝರಿ ಒಳಗೆ ಸಣ್ಣದ ಒಂದು ಝರಿ ಒಳಗೆ ಕೈ ಕಾಲು ಮುಖ ತೊಕ್ಕಂಡು ಮುಖ ಎಲ್ಲ ಒರ್ಸ್ಕೊಂಡು ಅದ್ರೊಳಗೆ ಸಣ್ಣ ಸಣ್ಣ ಮೀನುಗಳು ಹೆಂಗ ಓಡಾಡ್ತಿದ್ವ ಅಂತಂದ್ರ ಆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೋ ಹಂಗೆ ಮೀನುಗಳು ಓಡಾಡ್ತ ಇದ್ವು ಏನು ನೀವು ಎಟ್ ಸುಖ ನೋಡಿರ ನಾವು ಅದಕ್ಕಿಂತ ಹೆಚ್ಚು ಸುಖ ಅನ್ಬೋಸಾಕತ್ತೀವಿ ಅಂತಿದ್ವು ಮೀನು ನಮಗೆ ಏನ್ರಿ ಹಿಂಗ ದಡಕ್ಕೆ ಕಾಲು ಇಟ್ಟಾಗ ನಮ್ಮ ಕಾಲಿಗೆ ಬಂದು ಟಕ್ ಅಂತ ಕಡಿತಿದ್ವು ಕಡ್ದಾಗ ಒಂಥರ ಈ ಸಣ್ಣ ಮಕ್ಕಳಿಗೆ ಕಚ್ಗುಳಿ ಇಟ್ಟಂಗ ಆಕಿತ್ತು ರೀ ಅದ್ರಗ ಮತ್ತೆ ಜಿಗಿತಿದ್ವಿ ಆಡ್ತಿದ್ವಿ ಹುಡುಗುರು ನಮ್ಮ ದೋಸ್ರಿಗ ನಾವು ಒಂದಿಷ್ಟು ನೀರು ಗೊಜ್ಜಿದ್ವಿ ಅವ್ರ ನಮ್ಗ ಗೊಜ್ಜಿದ್ದರು ಅಲ್ಲೆ ಇರುವಂಥ ನಮ್ಮ ಎಲ್ಲ ಶಿಕ್ಷಕರು ಬೈದರು ಬೀಳ್ತಿರಿ ನೀರೊಳಗ ಹುಷಾರು ಬರ್ರಿ ಮಕ್ಕಳ ಮ್ಯಾಲೆ ಅಂತೇಳಿ ಇಲ್ರಿ ಆದರು ನಾವು ಬಿಡ್ಲಿಲ್ಲ ರೀ ಏನು ಮಾಡಿದ್ದೀವಿ ಆ ನಮ್ಮ ಮತ್ತೊಂದು ಇಬ್ರ ದೋಸ್ತ್ರಿಗ ಗೊಜ್ಕೊಂತ ಅದ್ರ ಜೊತೆ ಇದು ಎರಡು ಹುಡ್ಗ್ಯಾರ್ಗು ಗೊಜ್ಜಿದ್ವಿ ರೀ ಗೊಜ್ ಅದ್ರಾಗು ಸಂತೋಷ ಪಟ್ವಿ ಪಟ್ಟ ಅಲ್ಲಿಂದ ನಾವು ಮುಂದ ಬಂದ್ವಿ ಮುಂದ ದೇವಸ್ಥಾನಕ್ಕ್ ಹೋದ್ವಿ ದೇವಸ್ಥಾನದ ದ್ವಾರಬಾಗ್ಲ ಹತ್ರ ಭಿಕ್ಷುಕರು ಕೂತಿದ್ದರು ಅಲ್ಲಾ ಇವರ ಇಲ್ಲು ಭಿಕ್ಷುಕ್ರ ಅದಾರಲ್ಲಪ್ಪ ಅಂತ ಅನ್ಕೊಂಡ್ವಿ ಅನ್ಕೊಂಡು ನಮ್ಮ ಕಡೆ ಇದ್ದಿದ್ದು ಒಂದು ಹತ್ತು ಪೈಸ ಐದು ಪೈಸ ಅವನ್ನ ಅವ್ರಿಗೆ ಹಾಕಿ ನಾವ್ ಅಲ್ಲಿಂದ ಏನು ಮಾಡದ್ವಿ ಮುಂದಕ್ಕೆ ಹೋದ್ವಿ ದೇವಸ್ಥಾನಕ್ಕ್ ಅಮ್ಮನ ದರ್ಶನ ಎಂಥ ವಿಜೃಂಭಣೆ ದರ್ಶನ ಅಂತಂದರೆ ಅದು ಹೇಳಿ ತೀರ್ದು ಯಾಕಂತಂದ್ರ ಅಲ್ಲಿ ಆ ಅಮ್ಮನ ವಿಗ್ರಹದ ಮುಂದೆ ಅಮ್ಮನ ವಿಗ್ರಹದ ಮುಂದೆ ನಮ್ಮನ್ನ ನಿಂದರ್ಸ್ದಾಗ ಈ ಹೊರ್ನಾಡು ಅನ್ನಪೂರ್ಣೇಶ್ವರಿ ಹೆಂಗ ಕಾಣ್ತಿದ್ಲ ಅಂತಂದ್ರ ದೊಡ್ಡದಾದ ಹಣೆಬೊಟ್ಟು ಏನು ಅವ್ಳ ಕೈ ಒಳ್ಗ ಹಿಡ್ದಂಥ ಆ ಅಕ್ಷಯ ಪಾತ್ರೆ ಅದ್ನೆಲ್ಲ ನೋಡಿ ಅಮ್ಮನ್ನ ಕಣ್ತುಂಬ್ಕೊಂಡ್ವಿ ಆ ಅಮ್ಮನ ದರ್ಶನ ಅವ್ಳ ಕೀರಿಟ ಅವ್ಳ್ಗ ಹಾಕಿದಂಥ ಬಂಗಾರದ ಆಭರಣಗಳು ಅವನ್ನೆಲ್ಲ ನೋಡಿದಾಗ ಮನ್ಸಿಗೆ ಎಷ್ಟು ಸಂತೋಷ ಆಗ್ತಿತ್ತಂದ್ರ ನಮ್ಗ ಹೇಳಕಾಗುದಿಲ್ಲ ರೀ ಅದನ್ನ ಯಾಕಪ್ಪ ಅಂತಂದ್ರ ಅದನ್ನ ಅನ್ಭೋಸಕ್ಕೆ ಮಾತ್ರ ಸಾಧ್ಯ ಸ್ವರ್ಗ ಹೆಂಗೆ ಇರ್ತೈತೆ ಅಂತ ನಿಮ್ಗ ಹೇಳಕಾಗ್ತೈತೆ ನಮಗೆ ಆಗುವುದಿಲ್ಲ ಯಾಕೆ ಆಗುವುದಿಲ್ಲ ಅಂತಂದ್ರ ಆ ಸ್ವರ್ಗನ ಅಲ್ಲಿತ್ತು ಆಹಾ ಎಂಥ ಸ್ವರ್ಗ ಅಂತಂದ್ರ ಹೊರಗಿನ ಒಂದು ವಾತಾವರಣ ಇದನ್ನೆಲ್ಲ ನೋಡ್ಬಿಟ್ಟರೆ ನೀವು ಸಿನಿಮಾದಾಗ ನೋಡ್ದಂಗ ಇತ್ತು ರೀ ಸಿನಿಮಾದಂಗ ಹೆಂಗ ನೋಡ್ತೀವಿ ಹಿಂಗ ಮೋಡ ಬರ್ತಿರ್ತಾವು ಹಿಂಗ ಗುಡ್ ಇರ್ತೈತಿ ಹಂಗೆ ನಿಜ್ವಾಗಲು ಅದು ಇತ್ತು ಅಲ್ಲಿ ಈಗ ಸ್ವಲ್ಪ ವಾತಾವರಣ ಕಲುಷಿತ ಆಗಿದ್ದರಿಂದ ಸೊಲ್ಪ ಕಡಿಮೆ ಆಗ್ಯದ ಆದರು ಅದು ಒಂದು ಸ್ವರ್ಗನ ಹೊರ್ನಾಡು ಅನ್ನಪೂರ್ಣೇಶ್ವರಿ ದರ್ಶನ ಮಾಡ್ಲಿಕ್ ಹೋಗ್ಬಕಾದ್ರ ಅಲ್ಲಿ ಕಾಫಿ ತೋಟ ಟೀ ತೋಟ ಅವು ಎಂತ ಒಂದು ಚಿತ್ರಣವನ್ನ ಬಿಡ್ಸ್ದಂಗ ನಾವು ಒಂದು ಚಿತ್ರಕಲೆಯನ್ನ ಯಾರೋ ದೇವರು ಕುತ್ಕೊಂಡು ಮಾಡ್ಯಾನೆನಪಾ ಅನ್ನು ಹಂಗೆ ಅಂತ ದೃಶ್ಯ ಅಂತ ಸಂಪ್ ದೃಶ್ಯದೊಳಗೆ ಮಸ್ತ್ ಹೊಟ್ಟೆ ಚುರು ಚುರು ಚುರು ಹಸ್ದಿತ್ತು ರೀ ಹೊರ್ನಾಡ್ ಅನ್ನಪೂರ್ಣೇಶ್ವರಿ ದೇವಸ್ಥಾನದೊಳಗ ಅನ್ನ ಪ್ರಸಾದ ಚಾಲು ಆಗಿತ್ತು ಹೆಂಗ ಅನ್ಸಿರ್ಬಾರ್ದ ರೀ ಅಲಲಲ ಇಲ್ಲಿ ಎಷ್ಟು ಸಿಕ್ತೈತ್ತು ಅಷ್ಟು ಉಂಡ ಬಿಡ್ಬೇಕು ಅಂತೇಳಿ ನಾವು ಎಲ್ಲಾರು ದೋಸ್ತ್ರ ಮಾತಾಡ್ಕೊಂಡೆ ಹೊಂಟ್ವಿ ಹೋದ್ವಿ ಇನ್ನೇನು ಆ ಅನ್ನ ಸಂತರ್ಪಣ ಏನು ಕೊಠಡಿ ಇರ್ತೈತಿ ಆ ಕೊಠಡಿಗೆ ಪ್ರವೇಶ ಮಾಡಿದ್ವಿ ಘಮ ಘಮ ಘಮ ಘಮ ಘಮ ಅಂತಿತ್ತು ರೀ ವಾಸ್ನಿ ಈ ಸಾಂಬಾರಿನ ವಾಸ್ನಿ ನೋಡಿ ಅಲಲಲ ಹೊಟ್ಟೆ ಎರಡು ಪಟ್ ಹಸಿತು ಏನ್ರಿ ಹಂಗೆ ಹೋಗಿ ಕುಂತ್ವಿ ಇಂತಹ ಒಂದು ಪದ್ಧತಿ ಅಂತಂದ್ರ ಒಳ್ಳೆಯ ರೀತಿಯಿಂದ ಎಲ್ಲರನ್ನು ಕೂರಿಸಿ ತಾಟ್ ಕೊಟ್ಟು ಎಲ್ಲರು ಇದ್ದಲ್ಲೇನ ಬಂದು ನೀಡಿ ಏನು ನೂರಾರು ಜನರಿಗೆ ಅವ್ರ ಮಾಡೋದನ್ನ ನೋಡಿ ಇನ್ನು ಹರ್ಷ ಆತು ಒಳ್ಳೆಯ ಆಹಾರ ಅನ್ನಪೂರ್ಣೇಶ್ವರಿ ಪ್ರಸಾದವನ್ನ ನಾವು ಸ್ವೀಕಾರ ಮಾಡಿದ್ವಿ ಸ್ವೀಕಾರ ಮಾಡಿ ಅಷ್ಟು ಹೊಟ್ಟೆ ತುಂಬು ಹಂಗ ಊಟ ಮಾಡಿದ್ವಿ ಅನಸ್ತು ನಿಜ್ವಾಗಲೂ ಅನ್ನಪೂರ್ಣೇಶ್ವರಿ ಈಗ ನಮ್ಮನ್ನ ನಮ್ಮ ದೇಹ ನಮ್ಮ ಆತ್ಮವನ್ನ ಸೇರ್ಕೊಂಡಳು ಅಂತೇಳಿ ಅಲ್ಲಿಂದ ಅಮ್ಮನ ದರ್ಶನ ಮಾಡ್ಕೊಂಡು ನಾವು ಏನು ಮಾಡಿದ್ವಿ ಒಳ್ಳೆ ಮರು ಪ್ರಯಾಣವನ್ನ ಬೆಳ್ಸಿದ್ವಿ ಮರು ಪ್ರಯಾಣ ಬೆಳ್ಸುವಾಗ ಸುಮ್ನ ಇರ್ಲಿಲ್ಲ ರೀ ಮತ್ತೆ ಬರುವಾಗ ಆಡ್ಬಕಲ್ಲ ಅಂತ್ಯಾಕ್ಷರಿ ಆಡಿದ್ವಿ ಕುಣ್ದ್ವಿ ಜಿಗ್ದಿವಿ ಇನ್ನೇನಪ್ಪ ಮನೆ ಬಂತು ನಾಳೆ ಇಂದ ಸಾಲಿಗೆ ಹೋಗ್ಬಕಲ್ಲ ಅನ್ನೋ ಟೆನ್ಶನ್ ಒಳಗೆ ಆ ಒಂದು ಚಿಂತೆ ಒಳಗೆ ಬಂದ್ವಿ ಹಗರ್ಕ ಇನ್ನೇನು ಮನಿಗೆ ಬಂತು ಪಾಲಕರೆಲ್ಲ ಬಂದು ನಿಂತಿದ್ದರು ಮಾಸ್ತರ್ಗಳು ನಿಮ್ಮ ನಿಮ್ಮ ಮಕ್ಕಳನ್ನ ತಗೋರಿ ಅಂತೇಳಿ ಹ್ಯಾಂಡ್ ಓವರ್ ಮಾಡಿದ್ದರು ಹ್ಯಾಂಡ್ ಓವರ್ ಮಾಡಿ ಅವ್ರ್ಗೆ ಒಪ್ಸಿದರು ಒಪ್ಪಸಿ ಮೇಲೆ ಅವರು ನಾವು ನಮ್ಮ ನಮ್ಮ ಮನಿಗೆ ಬಂದ್ವಿ ಧನ್ಯವಾದಗಳು ಬಂದ್ ಮಾಡಲೇ